ಎಂಟು ಎಪ್ರಿಲ್ ಎರಡು ಸಾವಿರದ ಒಂದು ಆರು ನವಂಬರ್ ಎರಡು ಸಾವಿರದ ಇಪ್ಪತ್ತು ಜೂನ್ ಎರಡು ಸಾವಿರದ ಮೂರು ಇಪ್ಪತ್ತೆರಡು ಜನ್ವರಿ ಎರಡು ಸಾವಿರದ ಎರಡು ಏಳು ಡಿಸೆಂಬರ್ ಎರಡು ಸಾವಿರದ ಒಂದು